ಮನುಷ್ಯರು ಅಂದ ಮೇಲೆ ಎಲ್ಲರು ಒಂದೇ ಥರ ಇರಲ್ಲ ತುಂಬಾ ಜನ ದಪ್ಪಕ್ಕೆ ಇರ್ತಾರೆ ತುಂಬಾ ಜನ ತೆಳ್ಳಗಿರ್ತಾರೆ ಈ ದಪ್ಪಗೆ ಇರೋವ್ರು ನಾ ದಪ್ಪ ಇದ್ದೀನಿ ತೆಳ್ಳಗಾಗಬೇಕು ಅಂತ ಅದೇ ಈ ತೆಳ್ಳಗಿರೋರು ನಾನು ದಪ್ಪ ಆಗಬೇಕು ಅಂತ ಹೇಳಿ ವಿಶ್ ಮಾಡ್ತಾರೆ ಸೊ ಅದಕ್ಕಾಗೇ ಅವರು ವರ್ಕೌಟು ಜಿಮ್ಮು ತುಂಬ ಪ್ರೊಟೀನ್ಗಳನ್ನ ಸೇವನೆ ಮಾಡೋದೆಲ್ಲ ಮಾಡ್ತಾರೆ ಅದ್ರಿನ ಡಯೆಟ್ಟು ಹೀಗೆ ಹಲವಾರು ವ್ಯವಸ್ಥೆನ ಕಂಡುಹಿಡ್ಕೊಂಡಿದ್ದಾರೆ ಸೊ ಮಾನವನ ಜೀವನ ತುಂಬಾ ಕಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಹಳ್ಳಿಗಳಲ್ಲಾದರೆ ಈ ಒಂದು ತೂಕ ಹೆಚ್ಚಿಸಕ್ಕೆ ತುಂಬ ಮನೆಮದ್ದುಗಳಿದೆ ಅಂದರೆ ಅವರು ಈ ಸಿಟಿ ಜನದ ಥರ ಯಾವಾಗಲೂ ಆಲಸ್ಯಗಳಾಗಿರಲ್ಲ ಹೊಲ್ದಲ್ಲಿ ಹೋಗಿ ದುಡ್ಕೊಂಡು ಬರ್ತಾರೆ ಶಿಸ್ತಾಗಿ ತಿಂತಾರೆ ಈ ಅವಾಗ ಅವ್ರ್ಗೆ ಯಾವ ರೋಗನೂ ಬರಲ್ಲ ಸೊ ಅದರಿಂದ ಅವರು ಟೆನ್ಷನ್ಗಳಿರುತ್ತೆ ಮಾನವ ಅಂತಂದ ಮೇಲೆ ಒಬ್ಬ ವ್ಯಕ್ತಿ ಅಂತಂದ ಮೇಲೆ ಎಲ್ಲರಿಗೂ ಟೆನ್ಷನ್ ಇರುತ್ತೆ ಹಾಗಂತ ಹೇಳಿ ಅವರು ಆ ಟೆನ್ಷನ್ಗಳ ಮಧ್ಯ ಅವ್ರ ಆರೋಗ್ಯದ ಕಡೆ ಗಮನ ಬಿಡಲ್ಲ ಹಾಗೇ ಅವರು ರಾಗಿ ಮುದ್ದೆ ಆಗಲಿ ರಾಗಿ ರೊಟ್ಟಿ ಆಗಲಿ ತುಂಬ ತಿಂತಾರೆ ಇದರಿಂದ ಅವ್ರಿಗೆ ಬಾಡಿನೂ ಫಿಟ್ಟಾಗಿರುತ್ತೆ ಹಾಗೆ ಅವರು ತೂಕನೂ ಹೆಚ್ಚಿಸುತ್ತೆ ಅದಾದ ಮೇಲೆ ಖರ್ಜೂರಗಳು ಕಾಳುಗಳು ಇಂಥದ್ದೆಲ್ಲ ಸೇವನೆ ಜಾಸ್ತಿ ಮಾಡ್ತಾರೆ ಈ ಸಿಟಿ ಜನದ ಥರ ಮನೆಯಲ್ಲೇ ಕುತ್ಕೊಂಡು ವರ್ಕ್ ಮಾಡೋದು ಅಥವಾ ಆಫೀಸಿಗೆ ಹೋಗೋದು ಅಲ್ಲಿ ಏನು ಸಿಗುತ್ತೆ ಪಿಝಾ ಬರ್ಗರು ಈ ಥರ ಎಲ್ಲ ತಿನ್ಕೊಂಡು ಅವ್ರು ಜೀವನ ಮಾಡಕ್ಕೆ ಸಾಧ್ಯನೇ ಇಲ್ಲ ಅವರು ತುಂಬಾ ಕಷ್ಟ ಆಗುತ್ತೆ ಅವ್ರ ಜೀವ್ನದ ರೀತಿನೇ ಬೇರೆ ನಮ್ಮ ಜೀವ್ನದ ರೀತಿಯೇ ಬೇರೆ ಅದರಿಂದನೇ ಸಿಟಿ ಜನರೆಲ್ಲ ಏನಾಗಿದ್ದಾರೆ ತುಂಬ ಆಲಸ್ಯಗಳಾಗಿದ್ದಾರೆ ಯಾರು ಹೋಗ್ತಾರೆ ಬಿಡು ಆರ್ಡ್ರ್ ಮಾಡೋಣ ಅಂತ ಹೇಳ್ತಾರೆ ಒಂದು ಯಾವ ಕೆಲಸನು ಮಾಡಕ್ಕೆ ಅವರು ಮುಂದೆ ಬರಲ್ಲ ಬಟ್ ಈ ಹಳ್ಳಿಯಲ್ಲಿರೋರೆಲ್ಲ ಹಾಗಿರಲ್ಲ ಯಾಕಂದರೆ ಅವರು ದಿನಾ ಎದ್ದು ಅವರು ಹೊಲಕ್ಕೆ ಹೋಗಿ ದುಡಿತಾರೆ ಶ್ರಮಿಸ್ತಾರೆ ಅವ್ರಗೆ ಗೊತ್ತು ಏನು ಅಂತ ಹೇಳಿ ಸೊ ಜೀವನ ಏನು ಅಂತ್ಹೇಳಿ ಅವ್ರು ಕಲಿತಿದ್ದಾರೆ ಅದಕ್ಕಾಗಿ ಅವರು ತುಂಬಾ ಆ್ಯಕ್ಟಿವ್ ಇರ್ತಾರೆ ಅವ್ರದ್ದು ಕೆಲಸನ ಅವ್ರು ಮಾಡಿಕೊಳ್ತಾರೆ ಸೊ ಇದರಿಂದ ತೂಕ ಹೆಚ್ಸಕ್ಕೆ ಅಂತ ಹೇಳಿ ಅವರು ಪರ್ಟಿಕ್ಯುಲರಾಗಿ ಹೀಗೇ ಮಾಡಬೇಕು ಅಂತ ಏನಿಲ್ಲ ಅವರು ಅವ್ರ ಜೀವ್ನ ಶೈಲಿಯಲ್ಲಿ ಏನಿದೆ ಅದನ್ನೇ ನಡ್ಸ್ಕೊಂಡು ಹೋಗ್ತಾರೆ ಈಗ ಸಿಟೀ ಕಡೆ ಬಂದರೆ ಈಗ ಡಾಕ್ಟ್ರ ಹತ್ರ ಹೋದರೆ ಹಿಂಗೆ ನಾನು ತೆಳ್ಳಗಿದ್ದೀನಿ ನಾ ದಪ್ಪ ಆಗಬೇಕು ಅಂತ ಅಂತಾರೆ ಡಾಕ್ಟ್ರ್ ಏನಂತಾರೆ ಆಲುಗಡ್ಡೆ ಜಾಸ್ತಿ ತಿನ್ನಿ ಐಸ್ಕ್ರೀಮ್ ತಿನ್ನಿ ಅಂತ ಹೇಳ್ತಾರೆ ಬಟ್ ಈ ಹಳ್ಳಿಗಳಲ್ಲಿರೋರಿಗೆ ಇದೆಲ್ಲ ಸರಿನೇ ಬರಲ್ಲ ಅವರು ಹೇ ಬಿಡು ಒಂದೆರಡು ರಾಗಿ ರೊಟ್ಟಿ ತಿನ್ನೋಣ ಒಂದೊಂದು ಎರಡು ಮುದ್ದೆ ಊಟ ಮಾಡ್ಕೊಂಡು ಮಲ್ಗೋಣ ಶಿಸ್ತಾಗಿ ಕಣ್ಣ ತುಂಬ ನಿದ್ದೆ ಆಗಬೇಕು ಸರಿ ಊಟ ಆಗಬೇಕು ಅಂತ ಅವ್ರ್ದು ಅಷ್ಟೆ ತಲೆಲ್ಲಿರುತ್ತೆ ಸೊ ಅದು ಒಂದು ರೀತಿಲಿ ಒಳ್ಳೆಯದೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಹಳ್ಳಿಗಳಲ್ಲಿ ಅವ್ರು ಮಾಡುವಂಥ ಮನೆಮದ್ದುಗಳು ಯಾವುದು ಅದಕ್ಕೆ ಸೈಡ್ ಎಫ್ಫೆಕ್ಟ್ ಇರಲ್ಲ ಸೊ ಅದೆಲ್ಲವು ಒಳ್ಳೆಯದೇ ಈ ತೂಕ ಹೆಚ್ಸಕ್ಕೆ ಅಂತ ಹೇಳಿ ಜಾಸ್ತಿ ಅಂದರೆ ರಾಗಿ ಪದಾರ್ಥಗಳನ್ನ ತಿಂತಾರೆ ಖರ್ಜೂರ ಕಾಳು ಹೀಗೆ ಎಲ್ಲ ಸೇವನೆನು ಮಾಡ್ತಾರೆ ಮೇಯ್ನ್ ಅಂದರೆ ಅವರು ತುಂಬಾ ಆ್ಯಕ್ಟಿವಾಗಿ ಇರ್ತಾರೆ ಸೊ ಅದು ಒಂದು ಪ್ಲಸ್ ಪಾಯಿಂಟು ಅದನ್ನು ಯಾರೇ ಆಗಲಿ ತೂಕ ಹೆಚ್ಚಿಸ್ಕೊಳ್ಬೋದು ಅಂತ ನನ್ನ ಅನಿಸಿಕೆ